ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಾವು ಪದ್ಮಾವತಿ ಅಂತ ಮೊನ್ನೆ ನಿಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬಂದಿದ್ವಿ ಮೊಣ್ಕಾಲು ನೋವು ಅಂತ ಮೇಡಮ್ ಒಂದು ಥ್ರೀ ಡೇಸ್ ಆಯಿತು ಮೇಡಮ್ ಬಂದಿದ್ದೆ ಮೊಣ್ಕಾಲು ನೋವಿತ್ತು ಅಂತ ಹಾಂ ಅದೇ ಮೇಡಮ್ ಇದು ಮೊಣ್ ಇದು ಮೊಣ್ಕಾಲು ನೋವಿಗೆ ನೀವೊಂದು ಆ

ಇಲ್ಲ ಮೇಡಮ್ ಅದು ಆಯಿಟ್ನ್ಮೆಂಟ್ ಹಾಕ್ತಾ ಇದ್ದೀನಿ ವಾಸಿನೇ ಆಗ್ತಾ ಇಲ್ಲ ಮೇಡಮ್ ಇಲ್ಲಿ ಪಕ್ಕದಲ್ಲಿ ನಮ್ಮ ಹುಡ್ಗ ಇದ್ದಾನೆ ಅವನು ಕಾಲ್ನಾಗ

ಹ್ಞೂ ಸರಿ ಮೇಡಮ್ ಬೆಳಗ್ಗೆಗೆ ಬರ್ತೀನಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಬರಲಿ ಮೇಡಮ್ ಸರಿ ಮೇಡಮ್ ಆಯಿತು ಬರ್ತೀವಿ ಇಲ್ಲ ಮೇಡಮ್ ಅದೇ ರೀತಿನೇ ಇದೆ ನಾಳೆ ಬರೋವರ್ಗು ಇವತ್ತು ನೈಟು ಅದೇ ಆಯಿನ್ಮೆಂಟ ಹಚ್ಬೋದಾ ಮೇಡಮ್ ಹೌದಾ ಮೇಡಮ್ ಹ್ಞೂ ಅದೇ ಮೇಡಮ್ ಮನೇಲಿ ಬೈತಾ ಇದ್ದಾರೆ

ಅದೇ ಮೇಡಮ್ ಹಾಸ್ಪಿಟಲ್ಗೆ ಹೋಗಿನು ಕಡಿಮೆಯಾಗಿಲ್ಲ ಅಂತ ಮನೇಲಿ ಬೈದರು ಅದಕ್ಕೆ ಕಾಲ್ ಮಾಡಿದೆ ಮೇಡಮ್ ಹ್ಞೂ ಸರಿ ಮೇಡಮ್ ಅದಕ್ಕೆ ಒನ್ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಾಲ್ ಮಾಡಿದ್ದೆ ಮೇಡಮ್

ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಹ್ಞೂ